ಕೃಷಿ ಬಗ್ಗೆ ಎಂತ ಅಂದರೆ ಹಾಗೆಲ್ಲ ತುಂಬ ಹೊಲ ಉತ್ತು ನಾವೇ ಬಿತ್ತು ನಮ್ಮ ತಂದೇನೆ ಹೊಲ ಉಳ್ತಿದ್ರು ಬಿತ್ತುತ್ತಿದ್ವಿ ತ ಚೆನ್ನಾಗಿ ಮಳೆಯಾಗ್ತಿತ್ತು ನಾವೇ ಬಿತ್ತುತ್ತಿದ್ವಿ ನಾವೇ ಗೊಬ್ಬರ ಹಾಕಿ ನಾವೇ ಎಲ್ಲ ಮಾಡ್ತಿದ್ವಿ ಆಳ್ಗಳು ಬರ್ತಿದ್ದರು ಎಲ್ಲ ಚೆನ್ನಾಗಿರ್ತಿತ್ತು ಬೆಳೆಗಳು ತುಂಬ ಆರೋಗ್ಯಕರವಾಗಿ ಇರ್ತಿತ್ತು ನಾವೇ ಬೆಳಿತಿದ್ವಿ ಮತ್ತು ನಾವೇ ಕೊಯ್ದು ಮೆದೆ ಹಾಕಿ ಬಡಿದು ಎಲ್ಲ ಮಾಡ್ತಿದ್ವಿ ಈಗೆಲ್ಲ ಮಿಷಿನ್ಗಳು ಬಂದಿದೆ ಏನು ಆ ಜಾಸ್ತಿ ಔಷಧಿ ಹೊಡೆದು ಆರೋಗ್ಯ ಎಲ್ಲ ಹಾಳಾಗ್ತಿದೆ ಮೊದಲೆಲ್ಲ ಹೊಲ ಗದ್ದೆ ಹತ್ತಿರ ಅಂತ ಹೋದ್ರೂ ಚೆನ್ನಾಗಿರ್ತಿತ್ತು ನಾವೇ ಎಲ್ಲ ಆಟ ಆಡಿಕೊಂಡು ಬರ್ತಿದ್ವಿ ದನ ಕುರಿ ಎಲ್ಲ ಮೇವಾಕ್ತಿತ್ತು ಈಗೆಂತ ಸಹಾ ಇಲ್ಲ ಬರೀ ಔಷಧಿ ಹೊಡೆದು ಹೊಡೆದು ಎಲ್ಲ ಹಾಳಾಗ್ತಿದೆ ಮೊದಲೆಲ್ಲ ಮಳೆ ಚೆನ್ನಾಗಾಗ್ತಿತ್ತು ತರಕಾರಿ ದವಸ ಧಾನ್ಯಗಳು ಎಲ್ಲ ನಾವೇ ಬೆಳೆಯೋದರಿಂದ ತುಂಬ ಚೆನ್ನಾಗಿರ್ತಿತ್ತಾ ಆರೋಗ್ಯಕರವಾಗಿರ್ತಿದ್ವಿ ಈಗೆಂತ ಸಹ ಇಲ್ಲ ಎಲ್ಲ ಆರೋಗ್ಯ ಹಾಳಾಯಿತು ಎಲ್ಲ ಸಿಟಿ ಸೇರಿದ್ರೂ ವ್ಯವಸಾಯ ಮರೆತ್ರೂ ಜನಗಳು ಎಲ್ಲ ಮಿಷಿನ್ ಬಂದ್ರೂ ಮಿಷಿನಿಂದ ಅದೇನು ಒಂದು ಸಾಂಪ್ರದಾಯಿಕ ಇಲ್ಲ ಒಂದು ಕಣ ಥರ ಮಾಡಿ ನಾವೇ ಗುಂಡ್ಕಟ್ಟು ಹಸುವಿಂದ ರಾಗಿ ಭತ್ತ ಎಲ್ಲ ಏನೇ ಇದ್ದರೂ ತುಳಿಸಿ ಎಲ್ಲ ನಾವೇ ಎಲ್ಲ ಕ್ಲೀನ್ ಮಾಡಿ ಮೂಟೆಗಳಲ್ಲಿ ತಂದು ಮನೆಗಿಡ್ತಿದ್ವಿ ಈಗೆಂತ ಸಹ ಇಲ್ಲ ಎಲ್ಲ ಮಿಷಿನ್ ಮಿಷಿನ್ ಮಿಷಿನಾಗಿ ಎಲ್ಲ ಆರೋಗ್ಯ ಕೆಲಸ ಕಮ್ಮಿಯಾಯತು ಆರೋಗ್ಯ ಹಾಳಾಯಿತು ರೈತರೆಲ್ಲ ಹೋಗಿ ಸಿಟಿ ಸೇರಿದ್ರೂ ಎಲ್ಲ ಹಿಂಗೇನೆಯಾ ಎಷ್ಟು ಕೆಲಸ ಸುಲಭ ಆಯಿತು ಅಷ್ಟು ಮನುಷ್ಯನ ಆರೋಗ್ಯವೂ ಹಾಳಾಯಿತು ಹಾಗೆಲ್ಲ ತರಕಾರಿ ಸಹ ನಾವೇ ಬೆಳ್ಕೊಳ್ತಿದ್ವಿ ಈಗೆಲ್ಲ ಮಾರ್ಕೆಟು ಮಾರ್ಕೆಟು ಎಲ್ಲ ಮೂ ಒಂದು ಅದನ್ನು ಮೂರು ತಿಂಗಳು ನಾಲ್ಕು ತಿಂಗಳು ತಗೊಳ್ತಿದ್ದಿದ್ದೆಲ್ಲ ಇವಾಗ ಮೂರು ದಿನ ನಾಲ್ಕು ದಿನಕ್ಕೆ ಬಂದೈತೆ ಒನ್ ಟೊಮೊಟೋ ಹಣ್ಣು ಗಿಡ ಹಾಕಿದ್ರೆ ಅದು ಬೆಳೆದು ಹಣ್ಣು ಬಿಡೋಷ್ಟ್ರಲ್ಲಿ ಎಟ್ ಇಲ್ಲ ಅಂದ್ರೂ ಒಂದುವರೆ ತಿಂಗಳು ಎರಡು ತಿಂಗಳು ಟೈಮ್ ತೊಗೊಳ್ತಿತ್ತು ಈಗ ಇವತ್ತು ಕಾಯಿಯಾದ್ರೆ ನಾಳೆ ಹಣ್ಣಾಗುತ್ತೆ ಎಲ್ಲ ಔಷಧಿ ಒಟ್ನಲ್ಲಿ ಆಗ ಸಾಂಪ್ರದಾಯಕವಾಗಿ ಬೆಳೀತಿದ್ದಿದ್ದು ಬೆಳೆ ತುಂಬ ಚೆನ್ನಾಗಿರ್ತಿತ್ತು ಈಗೆಲ್ಲ ಮಿಷಿನ್ನು ಸೊ ಅಷ್ಟೇನು ಇದಾಗ್ತಿಲ್ಲ ನಮಗೆ ಇನ್ನೇನು ಹೇಳೋದು ಎಲ್ಲ ಕಬ್ಬು ಕ ಇನ್ನು ಕಬ್ಬು ಅಂತ ಬಂದರೆ ಕಬ್ಬೆಲ್ಲ ನಾವೇ ಇದ್ಮಾಡಿ ಕಡಿದು ಎಲ್ಲ ಕ್ಲೀನಾಗಿ ಮಾಡಿ ಎತ್ತಿನ ಗಾಡೀಲಿ ತಗೊಂಡೋಗಾಕ್ತಿದ್ವಿ ಈಗ ಅದಕ್ಕೂ ಮಿಷಿನ್ನು ಎಲ್ಲ ಬಂದಿದೆ ಚೆನ್ನಾಗಿರ್ತಿತ್ತು